ನಮಸ್ಕಾರ ಸರ್ ಏನು ಸರಿಯಾದ ಪದಾರ್ಥಗಳು ಇಲ್ಲದಿದ್ದಾಗ್ಯೂ ನಾನು ಯಾವ್ದಾದ್ರು ಒಂದು ಮಾಡ್ಕೊಂಡು ತಿನ್ಬಿಡ್ತೀನಿ ಯಾಕಂದರೆ ಹೊಟ್ಟೆ ಹಸಿತಿರುತ್ತಲ ಹೊಟ್ಟೆ ಹಸೀತಿದ್ದಾಗ ಏನು ಮಾಡಬೇಕೂಂತ ಗೊತ್ತಾಗೋಲ್ಲ ಅಮ್ಮನ್ನ ಕೇಳ್ತೀನಿ ಏನು ಮಾಡಬೇಕು ಅಂತ ಈ ಥರ ಮ್ಯಾಗಿನೋ ಇಲ್ಲಾಂದರೆ ಒಗ್ಗರಣೆ ಹಾಕ್ಕೊಂಡು ತಿನ್ನು ಅಂತ ಹೇಳ್ತಾರೆ ಒಗ್ಗರಣೆ ಹಾಕ್ಕೊಂಡು ತಿನ್ನೋಷ್ಟು ಟೈಮ್ ನನಗಿರಲ್ಲ ಯಾಕಂದರೆ ಹೊಟ್ಟೆ ಬೇರೆ ಹಸೀತಿರುತ್ತೆ ಮಾರ್ನಿಂಗಿಂದ ಬೇರೆ ಉಪವಾಸ ಬೇರೆ ಇರ್ತೀರಲ್ಲ ಅಕಸ್ಮಾತ್ ಏನಾದ್ರು ಅವತ್ತು ಸೋಮವಾರ ಆಗಿದ್ದರೆ ಉಪವಾಸ ಇರ್ತೀನಿ ಅವಲಕ್ಕಿಗೆ ಅದಕ್ಕೆ ಏನೋ ಸ್ವೀಟ್ಸ್ ಎಲ್ಲ ಹಾಕಿ ಏನೇನೋ ಮಾಡಿರ್ತಾರೆ ಅದು ಹೋಗ್ ತಿನ್ನೋಷ್ಟು ನನ್ಗೆ ಟೈಮ್ ಇರೋಲ್ಲ ಯಾಕಂದರೆ ಅದು ಸ್ವೀಟ್ ಇರುತ್ತೆ ಅದು ನನಗೆ ಇಷ್ಟ ಆಗೋಲ್ಲ ಖಾರ ಆದರೆ ಪರವಾಗಿಲ್ಲಾಂತ ಮ್ಯಾಗಿ ಮಾಡ್ಕೊಂಡು ತಿನ್ಬಿಡ್ತೀನಿ ಉಪವಾಸ ಇದ್ರೂ ಪರವಾಗಿಲ್ಲ ಅಂದುಬಿಟ್ಟು ನಾನು ಏನೋ ಒಂದು ಮಾಡ್ಬೇಕಂದ್ಬಿಟ್ಟು ತಿಂದುಬಿಡ್ತೀನಿ ಯಾಕಂದರೆ ಆ ಟೈಮಲ್ಲಿ ಗ್ಯಾಸ್ಟಿಕ್ ಏನಾದ್ರೂ ಬಂದುಬಿಡುತ್ತೆ ಅಂತ ನಮ್ಮ ಅಮ್ಮ ಹೇಳ್ತಿರ್ತಾರೆ ಉಪವಾಸ ಇರಬೇಕು ಅಂತ ಆದರೂ ಕೂಡ ಅವ್ರ ಮಾತು ಏನೂ ಕೇಳೋಲ್ಲ ನಾನು ಯಾಕಂದರೆ ಅದು ಬೇರೆ ನಾವು ವಿಜ್ಞಾನ ವಿಭಾಗದವ್ರು ಅಂದುಬಿಟ್ಟು ನಾನು ತಿಂದ್ಬಿಡ್ತೀನಿ ಅಷ್ಟೆ ಧನ್ಯವಾದಗಳು ಸರ್